ಎಂಟು ಲಕ್ಷ ಅರವತ್ತ ಆರು ಸಾವಿರ ಐದು ನೂರ ಇಪ್ಪತ್ತೆಂಟು ಏಳು ಲಕ್ಷ ಎಂಬತ್ತೇಳು ಸಾವಿರ ಆರುನೂರ ಐವತ್ತೆಂಟು ಒಂದು ಲಕ್ಷ ಐವತ್ತೆಂಟು ಸಾವಿರ ಆರುನೂರ ಮೂವತ್ತೆರಡು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಮೂರು ನೂರ ಅರವತ್ತೆಂಟು ಐದು ಲಕ್ಷ ಅರವತ್ತನಾಲ್ಕು ಸಾವಿರ ಒಂದು ನೂರ ಹದಿನಾರು